ಹಾಂ ಆಯ್ತೆನೋ ಊಟ ಎಲ್ಲಿದ್ದೀಯಾ ಏನು ಮಾಡ್ತಿದ್ದೆ ಹಾಗಾ ನನ್ನದು ಆಯಿತೋ ಅದೇ ನೆನ್ನೆ ಮ್ಯಾಚ್ ನಡೀತಲ್ಲಾ ನೆನ್ನೆ ಮ್ಯಾಚ್ ನಡೀತಲ್ಲಾ ಹಾಂ ನೆನ್ನೆ ವರ್ಲ್ಡ್ ಕಪ್ ಮ್ಯಾಚ್ ಪುಟ್ಬಾತ್ ದು ಫುಟ್ಬಾಲ್ದು ಹಾಂ ಅದು ನೋಡ್ತಾ ಇದ್ದೇ ತಡಿಯಪ್ಪ ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ ಕಣೋ ಹಾಂ ಚೆನ್ನಾಗಿತ್ತಲಾ ಮ್ಯಾಚು ಹೇಯ್ ಚಿಂದಿಯಾಗಿ ಹೊಡೆದ್ರೋ ಹ್ಞೂ ನಾನು ಅರ್ಜಂಟೈನಾದವರೇ ಗೆದ್ಬಿಡ್ತಾರೆ ಅನ್ಕೊಂಡಿದ್ದೆ ಅಲ್ಲಾ ನಾನು ಸ್ಟಾರ್ಟಿಂಗ್ ನೋಡಿದಾಗಾ ಅರ್ಜಂಟೈನಾ ವಿನ್ ಆಗ್ತದೆ ಅಂತ ತಿಳ್ಕೊಂಡಿದ್ದೆ ಏನೋ ಅವನು ಬ್ರೆಜಿಲ್ ಡೊನಾಲ್ಡ್ ಆಡಿದ್ದೋ ಸಕ್ಕತಾಗಿ ಹೊಡೆದ ಏನೋ ಅವ್ನು ಗೋಲು ಹಾಕಿದ್ದು ಹ್ಞೂ ಹ್ಞೂ ಸಕ್ಕತಾಗಿ ಪಾಯಿಂಟ್ ತಗೊಬಂದ ಅವ್ನು ಇಲ್ಲ ಅಂದಿದ್ದರೆ ಮ್ಯಾಚೇ ಹೋಗ್ಬಿಡೋದು ಹಾಂ ಹಾಂ ಇಲ್ಲ ಈಗ ಸ್ಪೋರ್ಟ್ಸಲ್ಲಿ ಪುಟ್ಬಾಲ್ ಆಟಾ ತುಂಬ ಎಲ್ಲ ಸ್ಪೋರ್ಟ್ಸ್ಗಿನ್ನ ಪುಟ್ಬಾಲ್ ಆಟದಲ್ಲಿ ಅಂತೂ ತುಂಬ ಬೆಟ್ಟಿಂಗ್ ಇರ್ತದೆ ಆಮೇಲೆ ಏನು ಗೊತ್ತಾ ಪುಟ್ಬಾಲ್ ಆಟಗಾರರೆಲ್ಲಾ ಮಂಡಿಯಿಂದ ಕೆಳಗಡೆಗೆಯೇ ಕೋಟಿ ಕೋಟಿ ಇನ್ಸೂರೆನ್ಸ್ ಮಾಡ್ಕೊಂಡಿರ್ತಾರೆ ಹಾಂ ಆಮೇಲೆ ಇಡೀ ವರ್ಲ್ದೇ ಎದ್ದು ನೋಡೊಂಥಾ ಮ್ಯಾಚ್ ಅಂದರೆ ಪುಟ್ಬಾಲ್ ನಾವು ಸುಮ್ಮನೆ ಕ್ರಿಕೆಟ್ ಕ್ರಿಕೆಟ್ ಅಂತ ಕ್ರೇಜಿಗೆ ನೋಡ್ತೀವಿ ಆದರೆ ಪುಟ್ಬಾಲ್ ಆಟವನ್ನು ವರ್ಲ್ಡಲ್ಲಿ ಇಲ್ಲಿ ನಾನು ನಾವುಗಳು ಹಾಗ್ ಅನ್ಕೋತೀವಿ ಸ್ವಲ್ಪ ನಾಲೆಡ್ಜ್ ಇರೋ ಕಂಟ್ರಿ ಎಲ್ಲ ಪುಟ್ಬಾಲ್ ಆಟನಾ ತುಂಬ ಜನ ನೋಡ್ತಾರೆ ಹ್ಞೂ ಏನೇ ಆಗಲಿ ನೈಜೀರಿಯಾ ಟೀಮು ಕಾಂಪೀಟ್ ಮಾಡೋದು ಭಾರಿ ಕಷ್ಟ ಇತ್ತು ಡೊನಾಲ್ಡ್ ಒಳ್ಳೇ ಆಟ ಆಡಿಬಿಟ್ಟ ಚೆನ್ನಾಗಿತ್ತು ಹ್ಞೂ ಹಾಂ ಸರಿ ಓಕೆ ಓಕೆ ಒಟ್ನಲ್ಲಿ ನೀನು ಮ್ಯಾಚ್ ನೋಡಿದ್ದಿ ಅಲಾ ಹಾಂ ಸರಿ ಸರಿ ಅದೇ ಎಂಜಾಯ್ ಮಾಡ್ದೋ ನಾವಂತೂ ನೋಡಿ ಹಾಂ ಓಕೆ ನೆಕ್ಸ್ಟ್ ಮಾತಾಡೋಣ